ನನ್ನ ಮೊದಲನೇ ಪ್ರಾಡಕ್ಟ್ ಬಂದ್ಬಿಟ್ಟು ಟಿವಿ ಟಿವಿ ಟಿವಿ ಎಂ ಐ ಟಿವಿ ಈಗೂ ತುಂಬ ಚೆನ್ನಾಗಿದೆ ಯುಗಾದಿ ಆಫರ್ಗೆ ತೊಂಡಿದ್ದು ಮುಂದುಗಡೆ ಡಿಸ್ಪ್ಲೇ ತುಂಬ ಚೆನ್ನಾಗಿ ಬರುತ್ತೆ ಇಂಟೀರಿಯಲ್ಲಾಗಿದೆ ಸ್ಪೀಕರ್ಸು ತುಂಬ ಚೆನ್ನಾಗಿ ಬರುತ್ತೆ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಬೋದು ಲ್ಯಾಪ್ ಟಾಪ್ ಕನೆಕ್ಟ್ ಮಾಡ್ಕೊಳ್ಬೋದು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೊಳ್ಬೋದು ಇನ್ನು ರಿಮೋಟ್ ಮಾತ್ರ ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಕ್ಲಾರಿಟಿ ಮನೇಲಿ ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತೀವಿ ಬೋರ್ ಆದಾಗ ಹೊಸ ಸಿನಿಮಾ ಬಂದಾಗ ಹೊಸ ಸಿನಿಮಾ ಬಂದಾಗ ಪೆನ್ಡ್ರೈವ್ಗೆ ಹಾಕೊಂಡು ಟಿವಿಗೆ ಹಾಕೊಂಡು ನೋಡ್ತೀವಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮ್ಮ ಆಫರ್ಸ್ ಅಂಥೇಳ್ಬಿಟ್ಟು ಕಡಿಮೆ ಅಮೌಂಟ್ಗೂ ಕೊಟ್ಟರು ಬಳಕೆ ಮಾಡೋದು ತುಂಬ ಕಂಫರ್ಟಬಲ್ ಆಗಿದೆ ತುಂಬ ಚೆನ್ನಾಗಿದೆ ಯೂಸ್ ಮಾಡೋದಕ್ಕಂತೂ ಎಕ್ಸಲೆಂಟ್ ಆಗಿದೆ ನಮ್ಮವರು ಸೀರಿಯಲ್ ಅದ್ರಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಬರ್ತವೆ ಕನ್ನಡದಲ್ಲಿ ತೆಲುಗಲ್ಲಿ ಎಲ್ಲ ಚಾನೆಲ್ಸು ತುಂಬ ಚೆನ್ನಾಗಿ ಬರುತ್ತೆ ಥ್ರೀ ಡಿ ಕ್ರೀಡೆ ಫೋರ್ ಕೆ ಇದರಲ್ಲಿ ಥ್ರೀ ಡಿ ಪಿಕ್ಚರ್ಸ್ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೀವು ಯಾವ ಕಡೆಯಿಂದಲೂ ಲೆಫ್ಟು ರೈಟು ಸ್ಟ್ರೇಯ್ಟು ಯಾವ ಕಡೆಯಿಂದ ಟಿವಿ ನೋಡಿದ್ರೂನು ಸ್ಟ್ರೇ ತುಂಬ ಚೆನ್ನಾಗಿ ತುಂಬ ಕ ಚೆನ್ನಾಗಿ ಕಾಣಿಸುತ್ತೆ ಕಣ್ಣಿಗೆ ಅಷ್ಟು ಬ್ರೈಟ್ನೆಸ್ ಇಲ್ಲ ಬ್ರೈಟ್ನೆಸ್ ಕಡಿಮೆನೂ ಇಲ್ಲ ಫಿಗರ್ಸ್ ಮಾತ್ರ ತುಂಬ ಚೆನ್ನಾಗಿ ಫರ್ಫೆಕ್ಟಾಗಿ ನ್ಯಾಚುರಲ್ಲಾಗಿ ಕಾಣ್ಸ್ದಂಗೆ ಕಾಣಿಸುತ್ತೆ ಟಿವಿಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಟಪ್ಲೇಜರು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಾಳ್ಕೆಗೆ ಬರುತ್ತೆ ಯಾವುದೇ ಟಿವಿಗೆ ಫ್ರೊಬ್ಲಮ್ ಇಲ್ಲ ಅಂಥೇಳ್ಬಿಟ್ಟು ರೆಫರ್ ಮಾಡಿದರು ಟಪ್ಲೇಜರೂ ಹಾಕಿದ್ವಿ ಟಿವಿಗೆ ಟಿವಿ ಸುತ್ತಲೂ ಬಾಡ್ರು ಮಾತ್ರ ತುಂಬ ಅಂದರೆ ತುಂಬ ಇಷ್ಟು ಬ್ಲಾಕ್ ಕಲರಲ್ಲಿ ಫುಲ್ಲು ಶೈನಲ್ಲಿ ತುಂಬ ಚೆನ್ನಾಗಿದೆ ಟಿವಿ ಇನ್ನೂ ರಿಮೋಟ್ ಆಪ್ಷನ್ ಮಾತ್ರ ರಿಮೋಟ್ ಆ ರಿಮೋಟು ಒಂಥರ ಚಿಕ್ಕದು ಕೈಯ್ಯಲ್ಲಿ ಒಂದು ಹ್ಯಾಂಡ್ರೊಯ್ಡ್ ಮೊಬೈಲ್ ಅಂತಲೇ ಹೇಳ್ಬೋದು ಅನ್ನೋಷ್ಟು ಅದ್ರಲ್ಲಿ ತುಂಬ ಚೆನ್ನಾಗಿದೆ ರಿಮೋಟು ತುಂಬ ಚೆನ್ನಾಗಿದೆ ರಿಮೋಟು ವೈರ್ ಲೆಸ್ಸು ಟಿವಿ ವೈರ್ ಲೆಸ್ ರಿಮೋಟು ತುಂಬ ಖುಷಿ ಆಯಿತು ತೊಗೊಂಡಿದ್ದಕ್ಕೆ ಕೊಟ್ಟಿರೋ ದುಡ್ಡಿಗೆ ಯಾವುದು ಮೋಸ ಇಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್